ನಾಗರೀಕ ಗಲಾಟೆ ಆಗಿ ಬ್ಯಾಂಕ್ ಸೌಲಭ್ಯಗಳ ಸರಗೊಳಿಸಲು ನ್ಯಾಷನಲ್ ಪೆನ್ಷನ್ ಸ್ಕೀಮ್ಅನ್ನು ಮಾಡಿದರು ಮತ್ತು ಪಬ್ಲಿಕ್ ಪ್ರೊವೈಡಿನೇಟ್ ಫಂಡ್ ಅಂತ ಮಾಡಿದರು ಕ್ಯಾಪಿಟಲ್ ಗೈನ್ಸ್ ಅಕೌಂಟ್ಸ್ ಸ್ಕೀಮ್ಅಂತ ಅಂತ ಅದನ್ನೂ ಜಾರಿಗೆ ತಂದರು ಆಮೇಲೆ ಗೋಲ್ಡ್ ಬ್ಯಾಂಕಿಂಗ್ ಆಗಿರ್ಬೋದು ಆಮೇಲೆ ಸೀನಿಯರ್ ಸಿಟಿಝನ್ ಸೇವಿಂಗ್ಸ್ ಸ್ಕೀಂ ಇದೆಲ್ಲ ಥರದ ಸ್ಕೀಂ ಮಾಡಿದರು ಮತ್ತು ನಾನಾ ಥರದ ಮ ನಾನಾ ಥರದವು ಇದ್ದಾವೆ ಆಮೇಲೆ ಸುಕನ್ಯಾ ಸಮೃದ್ಧಿ ಸ್ಕೀಂ ಎಂತ ಅಂತ ಅದನ್ನು ಜಾರಿಗೆ ತಂದರು ನಾಗರೀಕರಿಗಾಗಿ ಬ್ಯಾಂಕ್ ಸೌಲಭ್ಯಗಳನ್ನು ಇಷ್ಟೆಲ್ಲಾ ಇಷ್ಟೆಲ್ಲವೂ ತಂದರು ಆಮೇಲೆ ಆರ್ ಬಿ ಐ ಬಾಂಡ್ಸ್ ಎಂಬುದನ್ನು ಪುನಃ ಮತ್ತು ಜಾರಿಗೆ ತಂದರು ಇಷ್ಟು ಒಂದು ನಾಗರೀಕ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಇರುವ ಕೇವಲ ಸಂಭಾವಿತ ಸರ್ಕಾರಿ ಯೋಜನೆಗಳೆಂದರೆ ಕೇವಲ ಇವಿಷ್ಟು ಪಾಯಿಂಟ್ಸ್ಗಳು ಇರ್ತದೆ ಆದ್ದರಿಂದ ನಾಗರೀಕರಿಗೆ ಸೌಲಬ್ಯವು ಸರಗೊಳಿಸಲು ಸರ್ಕಾರದವರು ಈ ನೇಮಕಾತಿ ಬ್ಯಾಂಕಿನ ಸೌಲಭ್ಯಗಳನ್ನು ಸ್ ತಂದರು